ನಾವು ಮಾಡುತ್ತಿರುವ ಕೆಲಸದಲ್ಲಿ ಟೈಲರಿಂಗ್ ಕೆಲಸದಲ್ಲಿ ಹಲವು ಇತರ ಪೇಶನ್ಗಳಿದೆ ಅಲ್ಲಿ ಎಂಬ್ರಾಯ್ಡ್ರಿಂಗ್ ಮಿಷಿನ್ ಬರುತ್ತದೆ ಅಲ್ಲಿ ಎಂಬ್ರಾಯ್ಡ್ರಿಂಗ್ ಮಾಡಿ ಡಿಸೈನ್ ಹೀಗೆ ಹೀಗೆ ಬೇಕಾದ ಡಿಸೈನ್ ಮಾಡುತ್ತೇವೆ ಅಲ್ಲಿ ಡಿಸೈನಿನಲ್ಲಿ ಹಲವು ರೀತಿಯ ಫ್ರಿಲ್ಲೆಲ್ಲ ಕೊಟ್ಟು ಈಗ ಕೆಲವು ಮಿಷಿನ್ನೆಲ್ಲ ಬರು ಬರುತ್ತದೆ ಅದಕ್ಕೆ ಫ್ರಿಲ್ಲೆಲ್ಲ ಕೊಡುತ್ತೇವೆ ಫ್ರಿಲ್ ಕೊಟ್ಟು ಈಗ ಆಧುನಿಕವಾದ ಹಲವು ಉಡುಪುಗಳನ್ನು ನಾವು ರೆಡಿ ಮಾಡ್ತೇವೆ ಬಟ್ಟೆಯ ವೆಚ್ಚ ನಾವು ಕೆಲಸವನ್ನು ಮಾಡಿ ನಾವು ಬೆಳಿಗ್ಗೆ ಬೇಗ ಬಂದು ತುಂಬ ಹೊತ್ತು ನಾವು ಎಂಬ್ರಾಯ್ಡ್ರಿಂಗ್ ಕೆಲಸ ಮತ್ತು ಹೊಲಿತೀವಿ ಶರ್ಟಿಗೆಲ್ಲ ಈ ಥರ ಮೊದಲಿನ್ಹಾಗೆ ಈಗ ಈ ಮೊದಲೆಲ್ಲ ಕೆಲವು ಈ ಮಿಷಿನ್ ಇರಲಿಲ್ಲ ಮೊದಲು ಕೈಯಿಂದ ಸೂಜಿಯಲ್ಲಿ ಕೈಯಿಂದ ಮಾಡುವುದು ಕೈಗೆಲಸ ಮೊದ್ಲು ಜಾಸ್ತಿ ಇತ್ತು ಈಗ ಎಂಬ್ರಾಯ್ಡ್ರಿಂಗ್ ಮಿಷಿನ್ ಬಂತು ಮತ್ತು ಜಿಗ್ಜ್ಯಾಗ್ ಮಿಷಿನ್ನೆಲ್ಲ ಬಂದು ನಮಗೆ ತುಂಬ ಪ್ರಯೋಜನವಾಗುತ್ತದೆ ಇದರಿಂದ ನಾವು ಕೆಲಸ ಒಳ್ಳೆಯ ರೀತಿಯ ಇತರ ಬ್ಲೌಸು ಚೂಡಿದಾರ ಹೊಲಿತೇವೆ ಬ್ಲೌಸ್ ಹೊಲಿತೇವೆ ಮತ್ತು ಇತರ ಪೇಶನ್ ಪ್ಯಾಂಟು ಶರ್ಟು ಹೊಲಿತೇವೆ ಶರ್ಟಿಗೆ ಬೇಕಾದ ಡಿಸೈನ್ ಎಲ್ಲ ಮಾಡುತ್ತೇವೆ ನಾವು ಅಲ್ಲಿ ಶರ್ಟ್ ಶರ್ಟ್ ಹೊಲಿಯುವಾಗ ಈ ಹಲವು ರೀತಿಯ ಪೇಶನ್ಗಳನ್ನು ಮಾಡಲು ಳ್ತಾರೆ ಆ ರೀತಿಯೇ ನಾವು ಮಾಡುತ್ತೇವೆ ಬಟ್ ಶ ಪ್ಯಾಂಟ್ ಹೊಲಿಯುವಾಗ ಅವರಿಗೆ ಬೇಕಾದ ರೀತಿಯ ಪ್ಯಾಂಟ್ ಹೊಲಿದು ಕೊಡುತ್ತೇವೆ ಅಲ್ಲಿ ಹೆಮ್ಮಿಂಗ್ ಮಾಡಲಿಕ್ಕಿರುತ್ತದೆ ಮತ್ತು ಅಲ್ಲಿ ಬೇಕಾದ ಈಗ ಇಲ್ಲಿ ಬಟನ್ನ್ ಎಲ್ಲ ಹಾಕುವಂತಹ ಮಿಷಿನ್ನೆಲ್ಲ ಬಂದಿದೆ ಅವರಿಗೆ ಬೇಕಾದ ರೀತಿಯ ಮಿಷಿನ್ನೆಲ್ಲ ಇರುತ್ತದೆ ಒಳ್ಳೆಯ ರೀತಿಯ ನೂಲಿರುತ್ತದೆ ಈಗ ಪ್ಯಾಂಟ್ ಹೊಲಿಲಿಕ್ಕೆ ಮೊದಲಿನ್ಹಾಗೆ ಅಲ್ಲ ಮೊದಲೆಲ್ಲ ನೂಲಿನ ಸಮಸ್ಯೆ ಇತ್ತು ಅದಕ್ಕೆ ಬೇಕಾದ ಕಲ್ಲರ್ ನೂಲನ್ನು ತರುತ್ತೇವೆ ಕಲ್ಲರ್ ನೂಲಿನಿಂದ ಹಾಕ್ತೇವೆ ಕಲ್ಲರ್ ಕಲ್ಲರ್ ನೂಲು ತಂದು ಹಾಕಿ ನಾವು ಕಲ್ಲರ್ ನೂಲುಗಳನ್ನು ಹಾಕಿ ನಾವು ಹೊಲಿತೇವೆ ಅಲ್ಲಿ ಒಂದು ಒಂದು ಶರ್ಟಿಗೆ ಒಂದೂವರೆ ಗಂಟೆ ತಗಲ್ತದೆ ಒಂದು ಹೊಲಿಯಲಿಕ್ಕೆ ಅಲ್ಲಿ ಕಸ್ಟಮರ್ ಬರುವಾಗ ನಾವು ಅವರಿಗೆ ಬೇಕು ಹೇಳಿ ಅವರು ಯಾವ ರೀತಿಯ ಪೇಶನ್ ಬೇಕು ಎಂದು ಹೇಳುವಾಗ ನಾವು ಆ ಪೇಶನ್ ಪ್ರಕಾರವೇ ಮಾಡುತ್ತೇವೆ ಒಂದೊಂದು ಶರ್ಟನ್ನು ಹೊಲಿತೇವೆ ನಾವು ಪ್ಯಾಂಟ್ ಕೂಡ ಹಾಗೇ ಬೇ ಬೇ ಪ್ಯಾಂಟ್ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಈಗಿನ ಈಗಿನ ಪಿಟ್ಟಿಂಗಿಗೆ ಪ್ಯಾಂಟ್ ಅದಕ್ಕೆ ಬೇಕಾದ ನೂಲು ನೂಲನ್ನು ರೆಡಿ ಮಾಡಿ ಬಟನ್ ಮತ್ತು ದಾರಯೆಲ್ಲ ಸರಿಯಾದ ರೀತಿಯಲ್ಲೇ ಕೈಯ ಹೆಮ್ಮಿಂಗನ್ನೆಲ್ಲ ಮಾಡುತ್ತೇವೆ ಮತ್ತು ಬ್ಲೌಸ್ ಹೊಲಿಯುವಾಗ ಹಾಗೆಯೇ ಒಳಗೆ ಲೈನಿಂಗಿಟ್ಟು ಆ ಹೊಸ ಹೊಸ ಮಾದರಿಯಲ್ಲಿ ಬ್ಲೌಸುಗಳನ್ನು ಹೊಲಿಯುತ್ತೇವೆ ಅದನ್ನು ಚೆನ್ನಾಗಿ ಹೊಲಿದು ಅವರಿಗೆ ಬೇಕಾದ ಫಿಟ್ಟಿಂಗು ಮಾಡಿ ಕೊಡುತ್ತೇವೆ ಚೂಡಿದಾರ ಸೆಟ್ ಸಹ ಹಾಗೆಯೇ ಚೂಡಿದಾರ ಬೇಕಾದ ರೀತಿಯ ಚೂಡಿದಾರ ಸೆಟ್ಟಲ್ಲಿ ಈಗಿನ ಜನರೇಷನ್ನಿಗೆ ಈಗಿನ ಪೇಶನ್ನಿಗೆ ಬೇಕಾಗಿ ಮಾಡಿ ಕೊಡುತ್ತೇವೆ ಮತ್ತು ನಾವು ಈ ಥರ ಉಡುಪುಗಳನ್ನೆಲ್ಲ ಹೊಲಿಯುತ್ತೇವೆ ಮತ್ತು ಜಿಗ್ಜ್ಯಾಗೆಲ್ಲ ಹೊಲಿತೇವೆ ಮತ್ತು ಸ್ಟಿಚಿಂಗೆಲ್ಲ ಮಾಡಿ ಕೊಡುತ್ತೇವೆ ಯಾವ ಈ ರೆಡಿಮೇಡಿಗೆಲ್ಲ ತಂದು ತಂದರೆ ಅದನ್ನು ಕೂಡ ನಾವದಕ್ಕೆ ಸ್ಟಿಚ್ ಮಾಡಿ ಈಗಿನ ಇದು ಮಾಡಿ ಕೊಡುತ್ತೇವೆ ಸುಂದರವಾಗಿ ಸ್ಟಿಚ್ ಮಾಡಿ ಮಾಡುತ್ತೇವೆ ಕರೆಕ್ಟಾಗಿ ಬಟನ್ನೆಲ್ಲ ಈಗಿನ ಪೇಶನ್ ಬಟನ್ನೆಲ್ಲ ಹಾಕ್ತೇವೆ ನಮ್ಮಲ್ಲಿ ಇರುವ ಯಾರೂ ಮಾಡದಂಥ ಕೆಲಸವನ್ನು ನಾವು ಮಾಡಿ ತೋರಿಸುತ್ತೇವೆ ಇದನ್ನೆಲ್ಲ ಇದು ನಮ್ಮಲ್ಲಿ ಇರುವ ಮಿಷಿನ್ಗಳು ಹಲವು ಬಗೆಯ ಮಿಷಿನ್ನಿದೆ ಮೋಟ್ರಿನಲ್ಲಿ ಹೊಲಿತೇವೆ ಮೋಟ್ರು ತಂದು ವಿದ್ಯುತ್ ಬೇಕು ಸರಿಯಾದ ರೀತಿಯ ಕರೆಂಟ್ ಹೋದರೆ ಭಾಳ ಕಷ್ಟವಾಗ್ತದೆ ನಮ್ಮನ್ನು ಕರೆಂಟ್ ಹೋದರು ನಮಗೆ ತುಂಬ ಹೊತ್ತು ಸಮಯ ತಾಗ ತಾಗ್ತದೆ ಈಗ ಮೋಟ್ರಿನಿಂದಾಗಿ ಮೋಟ್ರು ಬಂದ ನಂತರ ಈಗ ಭಾಳ ಬೇಗ ಒಂದು ಸ್ವಲ್ಪ ಕೆಲಸ ಮಾಡಬಹುದು ನಮಗೆ ಸ್ಟಿಚಿಂಗ್ ಹೊಲಿಯಲು ಬೇಕಾದ ಈಗಿನ ಮೊದಲಿನ್ಹಾಗೆ ಅಲ್ಲ ಈಗ ಬೇಕಾದ ಮಿಷಿನರಿ ಇದೆ ಈಗ ಎಲ್ಲ ಥರದ ಮಿಷಿನ್ನು ಬಂದಿದೆ ಹೊಸ ಹೊಸ ಮಾಡೆಲ್ ಮಾದರಿಯಲ್ಲಿ ಅದನ್ನು ಜಿಗ್ಜ್ಯಾಗ್ ಮಾಡಿ ಕೊಡ್ತೇವೆ ಎಂಬ್ರಾಯ್ಡ್ರಿಂಗ್ ಮಾಡಿ ಕೊಡುತ್ತೇವೆ ನಾವು ಹೊಸ ಹೊಸ ಮಾದರಿಯ ಉಡುಪುಗಳನ್ನು ತಯಾರು ರೆಡಿ ಮಾಡುತ್ತೇವೆ ನಾವು ಇದರಲ್ಲಿ ನಮಗೆ ಬರುವ ಆದಾಯ ತುಂಬ ಒಳ್ಳೆಯ ರೀತಿಯಿಂದ ನಡೀತದೆ ನಮ್ಮ ಮನೆಯ ಖರ್ಚೆಲ್ಲ ನಮಗೆ ಇನ್ನೂ ಹೆಚ್ಚು ಕೆಲಸ ಬಂದರೆ ನಾವು ಈ ಈ ಅಲವು ರೀತಿಯ ಬಟ್ಟೆಗಳನ್ನು ಹೊಲಿಯುತ್ತೇವೆ ನಾವು